ನಾನು ಶಾಲಾ ದಿನದಲ್ಲಿ ಮಕ್ಕಳು ಇರುವಾಗ ಶಾಲೆಯಲ್ಲಿ ನಮಗೆ ಒಂದು ನೂರು ಮೀಟರ್ ಓಟ ಇನ್ನೂರು ಮೀಟರ್ ಓಟ ಹೀಗೆ ಎಲ್ಲ ನಮಗೆ ಇಡ್ತಿದ್ದರು ನಮ್ಮ ಮೇಷ್ಟ್ರು ಅವರು ಆ ಹೊತ್ತಿಗೆ ಶಾಲಾ ವಿದ್ಯಾರ್ಥಿಯಾಗಿ ನಾನು ಅದರಲ್ಲಿ ಭಾಗವಹಿಸ್ತಿದ್ದೆ ಅದೂ ನಮಗೆ ಓಡುವುದಂದ್ರೆ ತುಂಬ ಇಷ್ಟ ನಾವು ಒಬ್ಬರನ್ನು ಹಿಂದೆ ಹಾಕಿ ಆದ್ರೂ ನಾನು ಮುಂದೆ ಹೋಗ್ಬೇಕನ್ನೊಂದು ಛಲ ನನ್ನಲ್ಲಿತ್ತು ಆ ಛಲದಿಂದ ನಾನು ಓಡಿ ಓಡಿ ಅದರಲ್ಲಿ ಪ್ರೈಸ್ ಕೂಡ ತೆಗೊಂಡಿದ್ದುಂಟು ಚಿಕ್ಕ ಯ ಮಕ್ಕಳಿರುವಾಗ ಶಾಲಾ ವಿದ್ಯಾರ್ಥಿ ಆಗಿದ್ದಾಗ ಆಮೇಲೆ ನಮ್ಮ ಎಲಿಮೆಂಟ್ರಿ ಶಾಲೆ ಬಿಟ್ಟು ಹೈಸ್ಕೂಲ್ಗೆ ಬಂದ ಮೇಲೆ ಎಂಟನೇ ಕ್ಲಾಸ್ ನಮಗೆ ಹೈ ಸ್ಕೂಲ್ ಶಾಲೆ ಅಲ್ಲಿನೂ ಆಟೋಟ ಸ್ಪರ್ಧೆದಲ್ಲಿ ಭಾಗವಹಿಸ್ತಾ ಇದ್ದೆ ನಾನು ಅಲ್ಲಿನೂ ರನ್ನಿಂಗ್ ರೇಸಲ್ಲಾಗಲಿ ಓಡ್ತಾ ಇದ್ದೆ ಅಲ್ಲಿ ಕೂಡ ಕಾಂಪ್ಟೀಷನ್ ಆದಾಗ ಅದರಲ್ಲಿ ಒಂದು ಸೆಕೆಂಡ್ ಪ್ರೈಸ ತರ್ಡ್ ಪ್ರೈಸ ಫಸ್ಟ್ ಸಿಗುವುದಿಲ್ಲ ಸೆಕೆಂಡ್ ಪ್ರೈಸ ತರ್ಡ್ ಪ್ರೈಸ ಏನೋ ತಗೊಳ್ತಿದ್ದೆ ಆಮೇಲೆ ನಮಗೆ ಈಗ ನಾವು ದೊಡ್ಡವ್ರಾದ ಮೇಲೆ ನಮ್ಮ ಊರಿನಲ್ಲಿ ಕೆಲವು ಸಂಘ ಸಂಸ್ಥೆ ಊರು ಅಂತ ನಮ್ಮಲ್ಲಿ ಒಂದು ಉಂಟು ಹೆಜಮಾಡಿಯಲ್ಲಿ ಅಲ್ಲಿ ನಮ್ಮ ಒಂದು ಮಟ್ಟು ಪಾಂಡುರಂಗ ಭಜನ ಮಂದಿರ ಒಂದು ಉಂಟು ಅಲ್ಲಿ ವರ್ಷಕ್ಕೆ ಒಂದು ಸಲ ಮೇ ತಿಂಗಳಲ್ಲಿ ನಮಗೆ ಅದು ಅದು ಮಂಗಳೋತ್ಸವ ಅಂತ ನಡೀತದೆ ಅಲ್ಲಿ ನಮ್ಮ ಮಕ್ಕಳು ವಿದ್ಯಾರ್ಥಿನಿ ಯುವಕ ಯುವತಿ ವೃಂದ ಅಂತ ಉಂಟು ಅವರು ಗೇಮ್ಸ್ನ ಒಂದು ದಿನ ನಾವು ಅದಕ್ಕೆ ಇಡೀ ಊರಿನವರು ಒಟ್ಟಾಗಿ ನಾವು ಅದಕ್ಕೆ ಈಗಲೂ ಇಷ್ಟು ನಮಗೆ ಸಮಯ ಆದ್ರೂ ಇಷ್ಟು ವಯಸ್ಸಾದ್ರೂ ಈಗಲೂ ನಾವು ಅದ್ರಲ್ಲಿ ಹಿರಿಯರೆಲ್ಲ ನಾನು ಒಬ್ಬಳೇ ಅಲ್ಲ ತುಂಬ ಜನರಲ್ಲಿ ಪಾರ್ಟಿ ಮಾಡ್ತಾ ಇದ್ದೇವೆ ಅಲ್ಲಿ ಆಟ ಎಲ್ಲ ನಮ್ಗೆ ಇಡ್ತಾರೆ ಅದು ಗೇಮ್ಸ್ ಇಟ್ರುನೂ ಎಲ್ಲ ಇರ್ತದೆ ಆದರೂ ನನಗೆ ಓಟದಲ್ಲಿ ಕೂಡ ಈಗಲೂ ತುಂಬ ಇಷ್ಟ ಆದರೆ ಈಗ ಓಡಲಿಕ್ಕೆ ಮಕ್ಕಳು ಬಿಡುವುದಿಲ್ಲ ಹಾಗೆ ನೀನು ಕೈಕಾಲು ಮುರಿದುಕೊಳ್ಳೋದು ಬೇಡ ಅಂತ ಮಕ್ಕಳು ಹೇಳ್ತಾರೆ ಅವರದ್ದು ಜವಾಬ್ದಾರಿ ಮಕ್ಕಳದ್ದು ಹಾಗೆ ಮತ್ತು ಇಲ್ಲಿ ಸಂಘ ಸಂಸ್ಥೆ ಎಲ್ಲ ನಾವು ಜೈ ಕರ್ನಾಟಕ ಅಂತ ಹೆಜಮಾಡಿಯಲ್ಲಿ ಉಂಟು ಕರಾವಳಿ ಯುವಕ ಯುವ್ಕ ವೃಂದ ಉಂಟು ಎಲ್ಲಿಯಾದ್ರೂ ಅಲ್ಲಿ ಗೇಮ್ಸ್ ಬಗ್ಗೆ ನಮಗೆ ಆಡಲಿಕ್ಕೆ ಆಗದಿದ್ದರೂ ಪ್ರಾಯದಲ್ಲಿ ಹೋಗಿ ನೋಡುವಂಥ ಹುಚ್ಚು ಉಂಟು ನಮ್ಮ ಹತ್ತಿರ ಆ ಹುಚ್ಚಿನಲ್ಲಿ ನಾವು ಹೋಗಿ ಅದನ್ನು ನೋಡಿ ಅದರಲ್ಲಿ ಯಾರು ಫಸ್ಟು ಸೆಕೆಂಡೆಲ್ಲ ಬರ್ತಾರೆ ಯಾರು ಚೆನ್ನಾಗಿ ಆಟ ನಾವು ಚಪ್ಪಾಳೆ ತಟ್ಟಿ ಅವ್ರನ್ನು ಬೆಂಬಲಿಸ್ತೇವೆ ಆ ಅದೊಂದು ನಮಗೆ ಸಾಧನೆ ಅಲ್ಲ ಉಂಟಲ್ಲ ಅದು ಈಗಲೂ ನಮ್ಮ ಹತ್ರ ಉಂಟು ನಮಗೆ ಆಗದಿದ್ದರೂ ಕೂಡ ಅದು ಮಾಡುವವರನ್ನು ನಾವು ಎಚ್ಚರಿಸ್ಬೇಕು ಅವರಿಗೆ ನಾವು ಹುರುಪು ತುಂಬಬೇಕಂತ ಒಂದು ಇಚ್ಛೆ ನಮ್ಮಲ್ಲಿ ಉಂಟು ಹಾಗೆಲ್ಲ ನಾವು ಮಾಡ್ತಾ ಇದ್ದೇವೆ ಮತ್ತು ನಾವು ಏನಂದರೆ ಇಲ್ಲಿ ಒಂದು ಎಲ್ಲರೂ ಒಡನಾಟದಲ್ಲಲ್ಲಿರುವಾಗ ಒಂದು ಸಂಘ ಸಂಸ್ಥೆಯಲ್ಲಿ ಒಂದು ಊರಿನಲ್ಲಿ ಜಾಗ್ಬರ್ತ ಕೆಲಸದಲ್ಲಿದ್ದೇವೆ ಅದನ್ನೆಲ್ಲ ಮಾಡಿ ಮುಗಿಸಬೇಕು ನಾವು ಮನುಷ್ಯರಾಗಿ ಬಂದ ಮೇಲೆ ನಮ್ಮ ಮಕ್ಕಳಿಗೆ ಮಕ್ಕಳೊಟ್ಟಿಗೆ ಹೋದ್ರೂ ಈಗ ನಮಗೆ ವಯಸ್ಸಾದ್ರೂ ನಮ್ಗೆ ವಯಸ್ಕರಾಗಿ ನಾವು ಇರುವುದಿಲ್ಲ ಯಾಕಂದ್ರೆ ನಾವು ಮಕ್ಕಳೇ ಅಂತ ಎಣಿಸುವುದು ಮನಸ್ಸಿನಲ್ಲಿ ನಮ್ಮದು ವಯಸ್ಕರಂತೆ ಯಾವಾಗ ನಮ್ಮ ಮನಸ್ಸಿನಲ್ಲಿ ಬರ್ತದೆ ಆಗ ನಮ್ಮ ಹುರುಪೆಲ್ಲ ಹೋಗಿ ಅಡಗಿಹೋಗಿ ಕುತ್ಕೊಳ್ತದೆ ಅದು ನಾವು ಗ್ ನಾವು ವಯಸ್ಸೇ ಆಗಿಲ್ಲ ನಾವು ಇನ್ನೂ ಮಕ್ಕಳಾಗಿದ್ದೆ ಮಕ್ಕಳಾಗೇ ನಾವು ನಡೀಬೇಕಂತ ನಮ್ಮದು ಹುಮ್ಮಸ್ಸುಂಟಲ್ಲ ಅದು ನಮ್ಮನ್ನು ಪುನಃ ಪುನಃ ಎಚ್ಚರಗೊಳಿಸ್ತಾ ಇರ್ತದೆ ಎಲ್ಲದಕ್ಕೂ ಭಾಗವಹಿಸಬೇಕಂತ ಹೇಳ್ತಾ ಇರ್ತದೆ ಹಾಗೇ ಎಲ್ಲ ನಾವು ಇಲ್ಲಿ ಆಟದಲ್ಲಿ ಕೂಡ ನಾವು ತುಂಬ ನಮಗೆ ಆಸೆನು ಉಂಟು ಅದರ ಬಗ್ಗೆ ನಮಗೆ ನಾವು ಗಮನ ಕೂಡ ಹರಿಸ್ತೇವೆ ಮತ್ತು ಅದರಲ್ಲಿ ಆಡುವವರಿಗೆ ಎಲ್ಲರಿಗೂ ನಮ್ಮದು ಪ್ರೋತ್ಸಾಹ ಕೂಡ ಮಾಡ್ತೇವೆ ಹೀಗೆ ನಮ್ಮ ಜೀವನ ಸಾಗಿಸ್ತಾ ಇದ್ದೇವೆ ನಾವು